ಹಲೋ ಇದು ಮೋಕ್ಷಾ ಅವ್ರು ಮಾತಾಡ್ತಾ ಇರೋದಾ ನಾವು ನೀರು ಸರಬರಾಜು ಮಾಡ್ತೀವಲ್ಲ ಅವರು ನೀರೆಲ್ಲ ಕರೆಕ್ಟಾಗೆ ಒಳ್ಳೆಯ ಕ್ವಾಲಿಟೀಲಿ ನಿಮಗೆ ಬೇಕಾದಷ್ಟು ಸಿಗ್ತ ಇದೆಯಾ ಹ್ಞೂ ನಾವು ಬಿಡ್ತಾ ಇದ್ದೀವಲ್ಲ ನೀರು ಕರೆಕ್ಟಾಗಿ ಕರೆಕ್ಟ್ ಕ್ವಾಂಟಿಟಿಯಲ್ಲಿ ಹ್ಞೂ ಹೌದಾ ಮತ್ತು ನೀರು ಬರೋದುನು ಒಳ್ಳೆ ಚನ್ನಾಗಿರೋದ್ ಬರ್ತ ಇದೆಯಾ ಅಥ್ವಾ ಇಲ್ವಾ ಅದು ಇವಾಗ ಬೇಸಿಗೆಗಾಲ ಬೇರೇನೊ ಕರೆಕ್ಟಾಗಿ ಮಳೆ ಬೇರೆ ಬಂದಿಲ್ಲ ಈ ವರ್ಷ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಹಾಂ ಇನ್ನು ಮೇಲಿಂದ ನಾವು ಕರೆಕ್ಟಾಗೆ ನೀರು ಬಿಡ್ತೀವಿ ಹಾಂ ಕರೆಕ್ಟ್ ಟೈಮಿಗೆ ಬಿಡ್ತೀವಂತೆ ಒಳ್ಳೆಯ ಕ್ವಾಂಟಿಟಿಯಲ್ಲೇ ಬಿಡ್ತೀವಿ ನೀವು ಇದು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ನೀರಂತು ತುಂಬ ಯೂಸ್ಫುಲ್ ಇದೆ ಅಲ್ಲ ಪ್ರತಿ ಒಬ್ಬರಿಗು ಹಾಗೇನೆ ನೀರು ಬಿಡ್ತಿದ್ದೀವಿ ಅಂತ ತುಂಬ ವೇಸ್ಟನ್ನು ಮಾಡಕ್ಕೆ ಹೋಗಬೇಡಿ ಆಯಿತಾ ನೀರಿನ ಅಭಾವ ತುಂಬ ಇರೋದರಿಂದ ಹಾಂ ಇತ್ತೀಚಿಗೆ ಮಳೆ ಬಂದಿಲ್ಲ ಅಂತ ಆ ಥರ ಪ್ರಾಬ್ಲಮ್ ಆಗ್ತಿದೆ ಇನ್ನು ಇನ್ನೇನು ಮಳೆಗಾಲ ಹತ್ತಿರ ಬಂತಲ್ವಾ ಚೆನ್ನಾಗಿ ಮಳೆ ಬಂದರೆ ನಾವು ಹಾಂ ಹೇಳಿ ಮೋಕ್ಷಾ ಓ ಹೌದಾ ಇಲ್ಲಿ ನಾವು ಪ್ರತಿವಾರನೂ ನೀಟಾಗೆ ಕ್ಲೀನ್ ಮಾಡಿಸ್ತೀವಿ ಹಾಂ ನಾನು ವಿಚಾರಿಸ್ತೀನಂತೆ ವಿಚಾರಿಸಿ ಕರೆಕ್ಟ್ ಟೈಮಿಗೆ ನೀರು ಬಿಡಿಸ್ತೀನಿ ಒಳ್ಳೆಯ ಶುದ್ಧವಾದ ನೀರನ್ನೆ ಬಿಡಿಸ್ತೀನಂತೆ ಮತ್ತೇನಾದರೂ ಪ್ರಾಬ್ಲಮ್ ಇದ್ದರೆ ಫೋನ್ ಮಾಡಿ ಅನ್ ಹಾಂ ಸರಿ ಮೋಕ್ಷಾ